ಪಟ್ಟಣಗಳಲ್ಲಿ ಹೇಳಬೇಕಂದ್ರೆ ಈಗಿನ ಇದರಲ್ಲಿ ದೂರದರ್ಶನ ಇದೆ ನಿಮಗೆ ಮನೋರಂಜನೆಗೋಸ್ಕರ ನಾ ಹೇಳ್ತ ಇದ್ದೀನಿ ಮನೋರಂಜನೆ ಸಾಧನವಾಗಿ ಮ ದೂರದರ್ಶನವಿದೆ ಟೇಪ್ ರೆಕಾರ್ಡರ್ ಇದೆ ಆಮೇಲೆ ಇದು ರೇಡಿಯೋ ಇದೆ ಎಫ್ ಎಮ್ ಚಾನಲ್ ಇದೆ ಅನೇಕ ಚಾನೆಲ್ಗಳಿದೆ ಎಲ್ಲ ನೋಡ್ಕೊಂಡು ನಾವು ಶಾಫಿಂಗ್ ಮಾಲ್ಗಳು ಇದೆ ಪಾರ್ಕು ಅಂದ್ರೆನು ಪಾರ್ಕು ಎಲ್ಲವು ಇದೆ ಹಾಗಾಗಿ ಅದರಿಂದ ನಾವೆಲ್ಲ ಮಾ ಇದು ಮನೋರಂಜನೆ ಅನ್ನು ನಾವು ಅದನ್ನು ನೋಡಿ ತಿರ್ಸ್ತಿವಿ ಹಾಗೆ ಇಲ್ಲಿ ಗ್ರಾಮಾಂತರ ಅಂತ ಹೇಳಬೇಕಂದ್ರೆ ಅವರು ಮನೋರಂಜನೆ ಯಾವುದೆ ಸಾಧನಗಳನ್ನು ಅವರಿಗೆ ಇರುವುದಿಲ್ಲ ಹಾಗಾಗಿ ಒತ್ತಡ ನಿವಾರಣೆಗೋಸ್ಕರ ಅವರನ್ನು ಅವ್ರೇನು ಮಾಡ್ತಾರಂದ್ರೆ ಕ್ರೀಡೆಯನ್ನು ಅವಲಂಬಿಸ್ತಾರೆ ಉದಾಹರಣೆ ಹೇಳಬೇಕಾದ್ರೆ ದಿನವಿಡಿ ದುಡಿದು ದಣಿದಾಗ ಈ ಕ್ರಿಯೆ ದಣಿದ ದಣಿದು ತುಂಬ ಸುಸ್ತಾಗಿರ್ತಾರೆ ಆ ಪ ಮ ಇದು ಇದು ದ ಸುಸ್ತನ್ನು ಮರೆಯಕೋಸ್ಕರ ಅದು ಅವರು ರಾತ್ರಿ ಹೊತ್ತು ಏನು ಮ ಬೆಳಗ್ಗೆಯೆಲ್ಲ ಕೆಲಸದಿಂದ ದುಡೆದೆವು ಮ ಇರ್ತಾರೆ ಅವರಿಗೆ ಸಮಯವೆ ಸಾಕಾಗೋದಿಲ್ಲ ಹಾಗಾಗಿ ರಾತ್ರಿ ಏನು ಹೇಳಿ ಮಾಡ್ತರೆ ಅಂದರೆ ಅವರು ಮಕ್ಕಳಾಗಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕಬಡ್ಡಿ ಖೋಖೋ ಹಾ ಹಾಗೆ ಬೇರೆ ಎಲ್ಲ ಆಟವನ್ನು ಕ್ರಿಕೇಟು ಸಹ ಆಟವನ್ನು ರಾತ್ರಿ ಅವರು ಆಟವಾಡ್ತಾರೆ ಹಾಗೆ ಅವ್ರ ಮನಸ್ಸಿನ ಧಣಿವನ್ನು ನಿವಾರಿಸ್ಕೊಳ್ತಾರೆ ಮನಸ್ಸಿನ ಉಲ್ಲಾಸವನ್ನು ಸಹ ಅವರು ಹೆಚ್ಚು ಮಾಡ್ಕೊತಾರೆ ಅಂತ ಹೇಳಬಹುದು ಹಾಗಾಗಿ ನಾವು ಹೇಳಕ್ ಇಷ್ಟ ಪಡ್ತೀವಿ ಅಂದರೆ ಅವ್ರು ಯಾವತ್ತು ಒಂದು ಇದರಿಂದ ಆಸೆ ಪಡ್ತಾರೆ ಏನು ಆ ದಿನ ಎಲ್ಲ ಒಂದು ಖುಷಿಯಿಂದ ಕಾಲ ಕಳೆದು ರಾತ್ರಿಯೆಲ್ಲ ಕಾಲ ಕಳೆದು ಖುಷಿಯಿಂದ ಕಾಲ ಕಳೆದು ಮತ್ತೆ ಮರುದಿನ ಪ್ರತಿ ದಿನದಂತೆ ಯಥಾ ಪ್ರಕಾರ ಅವರನ್ನು ಕೆಲಸ ಕೆಲಸಕ್ಕೆ ಹೋಗಲು ಮಗ್ನರಾಗಿರುತ್ತಾರೆ